ನನ್ನ ಹೆಸರು ರಾಜೇಶ್ವರಿ ಅಂತ ನಾನು ಮೊನ್ನೆ ಒಂದು ಸೀರೆ ತೊಗೊಂಡೆ ಕಣ್ರೀ ನಾನು ಇದುವರ್ಗೂ ನೇರವಾಗಿ ನಾನೇ ಅಂಗ್ಡಿಗೆ ಹೋಗಿಬಿಟ್ಟು ಸೀರೆ ಆಯ್ಕೆ ಮಾಡ್ತಿದ್ದೆ ಅದರಲ್ಲೇ ಒಂದು ಸಮಾಧಾನ ಅನ್ನಿಸ್ತಾ ಇತ್ತು ಆದರೆ ಮೊನ್ನೆ ಮೊಬೈಲ್ ಬಳಕೆಯಲ್ಲಿ ನಾನು ಕೆಲವು ಸೀರೆಗಳನ್ನ ನೋಡಿಬಿಟ್ಟು ಅದನ್ನು ಅಮೇಝಾನ್ನಿಂದ ಬುಕ್ ಮಾಡಿದೆ ಬುಕ್ ಮಾಡಕ್ಕೆ ಮುಂಚೆ ನನ್ಗೆ ಏನೋ ಒಂದು ಕಳವಳ ಅಯ್ಯೋ ನಾನು ಆಯ್ಕೆ ಮಾಡಿದ್ದೇ ಬರುತ್ತೋ ಬರಲ್ಲವೋ ಅದರ ಗುಣಮಟ್ಟ ಹೇಗಿರುತ್ತೋ ಅದರ ದರ ಅವ್ರು ಕೊಟ್ಟಿದ್ದಕ್ಕೂ ಇದಕ್ಕೂ ವ್ಯತ್ಯಾಸ ಇರುತ್ತೆ ಹೀಗೇ ಏನೇನೋ ಅವ್ಯಕ್ತ ಭಯ ನನ್ನನ್ನು ಕಾಡ್ತಾ ಇತ್ತು ಆದರೆ ನಾನು ಹಬ್ಬದ ಕೆಲ್ಸಗಳಲ್ಲಿ ಹಂಗ್ ನೇರವಾಗಿ ಅಂಗಡಿಗೆ ಹೋಗಿ ಸೀರೆ ಆಯ್ಕೆ ಮಾಡಿದರೆ ನನ್ನ ಎಷ್ಟೊಂದು ಸಮಯ ವ್ಯರ್ಥ ಆಗ್ತಾ ಇತ್ತು ಒಂದು ಗಾದೆ ಮಾತಿದೆ ನಿಮಗೂ ಗೊತ್ತಲ್ಲವಾ ಹೆಣ್ಮಕ್ಳನ್ನ ಊರಾಗೆ ಬಿಡಬಾರ್ದು ಎಮ್ಮೆನಾ ನೀರಾಗೆ ಬಿಡಬಾರ್ದು ಅಂತ ಹಾಗೇ ನಾವು ಶ್ ಅಂಗಡಿಗೆ ವ್ಯಾಪಾರಕ್ಕೆ ಅಂತ ಹೋದ್ರೆ ಸೀರೆ ಆಯ್ಕೆಗಂತ ಹೋದರೆ ಎಷ್ಟೋ ಸಮಯವನ್ನು ವ್ಯರ್ಥ ಮಾಡ್ತಿದ್ವಿ ಆದರೆ ಈ ಅಮೇಝಾನ್ ಕಂಪ್ನಿಯಿಂದಾಗಿ ನಮ್ಮ ಸಮಯನೂ ಉಳ್ತಾಯ ಆಯಿತು ಅಂತೂ ನಾನು ತುಂಬ ಕಾದಿದ್ದ ಸೀರೆ ಬಂತು ಕಪ್ಪು ಮಿಶ್ರಿತ ಕೆಂಪು ನಷೆ ಬಣ್ಣದ ಸೀರೆಯನ್ನು ನಾನು ಆಯ್ಕೆ ಮಾಡಿದ್ದೆ ನಾನು ಆಯ್ಕೆ ಮಾಡಿದ ಸೀರೆ ಯಥಾವತ್ತು ಅದೇ ಸೀರೆ ಬಂತು ಅದರಲ್ಲಿರ್ತಕ್ಕಂಥ ಬಂಗಾರ ವರ್ಣದ ಚಿತ್ರ ವಿನ್ಯಾಸ ನನ್ನನ್ನು ತುಂಬ ಆಕರ್ಷಣೆ ಮಾಡಿತು ಹಾಗೇ ಆ ಸೀರೆಯ ನಯ ಅದರ ಚಿತ್ರಿಕ್ ಅದರ ಡಿಸೈನ್ ನೇಯ್ದಿರೋಂಥ ಒಪ್ಪ ವರ್ಣ ಮತ್ತು ಅದು ನನ್ನ ಮೈಗೆ ಕೂತ್ಕೊಳ್ತಕ್ಕಂಥ ರೀತಿ ನೀತಿ ಎಲ್ಲವೂ ಹಿತವಾಗಿತ್ತು ಆ ಸೀರೆ ಉ ಅದನ್ನು ನೋಡ್ತಿದಂಗೆ ಇನ್ನು ಎರಡು ದಿನ ಇತ್ತು ಗೌರಿ ಹಬ್ಬಕ್ಕೆ ಯಾವಾಗ ಗೌರಿ ಹಬ್ಬ ಬರುತ್ತೋ ನಾನು ಅದನ್ನು ಯಾವಾಗ ಉಟ್ಕೊಳ್ತೀನೋ ಅನ್ನೋ ಒಂದು ಕಾತುರವನ್ನು ಒಂದು ಆತುರವನ್ನು ಸೃಷ್ಟಿ ಮಾಡಿತು ಆ ಸೀರೆ ತುಂಬ ಚೆನ್ನಾಗಿತ್ತು ಗೆಳತಿಯರೇ ನನ್ನ ಗೆಳತಿಯರ್ಗೆ ನನ್ನ ಬಂಧು ಬಳಗಕ್ಕೆಲ್ಲ ನಾನು ವಾಟ್ಸಾಪಲ್ಲಿ ಆ ಸೀರೆ ಆಯ್ ಆಯ್ಕೆ ಮಾಡಿದ್ದೀನಿ ಹಬ್ಬಕ್ಕೆ ಅಂತ ಹಾಕಿದರೆ ತುಂಬ ಜನ ಅದಕ್ಕೆ ಇಷ್ಟ ಅಂತ ತೋರಿಸ್ಬಿಟ್ಟು ತುಂಬ ಜನ ಅದೇ ಥರದ ಸೀರೆಗಳನ್ನ ತಗೋಳೋಕ್ಕು ನನ್ನ ಈ ಒಂದು ಸೀರೆ ಪ್ರೇರಣೆ ಆಯಿತು ಜೊತೆಗೆ ನಮ್ಮನೆಯಲ್ಲೂ ಕೂಡ ತುಂಬ ಸಂತೋಷ ಪಟ್ಟರು ನನ್ನ ಮನೆಯಲ್ಲಿ ಇತರ ಸಹೋದರಿಯರೆಲ್ಲ ನೇರ್ವಾಗಿ ಹೋಗಿ ಆಯ್ಕೆ ಮಾಡಿ ತಂದಂಥ ಸೀರೆಗಿಂತ ನನ್ನ ಸೀರೆನೇ ತುಂಬ ಅತ್ಯುತ್ತಮ ಅನ್ನಿಸ್ತು ಇದು ನನಗೆ ಸಮಯದ ಅಭಾವವನ್ನು ಉಳಿಸಿತು ಮತ್ತು ಜೊತೆಗೆ ಕುತ್ಕೊಂಡ ಕಡೆನೇ ನನ್ನ ಸೀರೆ ಆಯ್ಕೆ ನನ್ನ ಮನಸ್ಸು ಒಪ್ಪುವಂಥ ರೀತಿಯಲ್ಲಿ ತೃಪ್ತಿಪಡಿಸಿತು ಮತ್ತು ಸೀರೆಯ ಗುಣಮಟ್ಟ ಬಣ್ಣ ಎಲ್ರಿಗೂ ಇಷ್ಟವಾದ್ದರಿಂದ ಹಬ್ಬದ ದಿನ ನಾನು ಅದನ್ನು ತುಂಬ ಸಂತೋಷದಿಂದ ಉಟ್ಟೆ ಗೌರಿ ಹಬ್ಬದ ದಿನ ಸಡಗರ ನಿಜ್ವಾದ ಸಡಗರವನ್ನು ನಾನು ಆ ಸೀರೆ ಉಡದ್ರ ಮೂಲಕ ಅನುಭವ್ಸ್ದೆ ಇದುವರ್ಗೂ ನಾನು ಅಮೇಝಾನ್ನಲ್ಲಿ ಯಾವುದೇ ಸೀರೆ ತೊಗೊಂಡಿರ್ಲಿಲ್ಲ ಇದ್ರ ಮೂಲಕ ನಾನು ಇನ್ಮೇಲೆ ನನ್ನ ಸಮಯದ ಉಳ್ತಾಯವನ್ನು ಹೀಗೆ ಮಾಡಬಹ್ದು ಒಳ್ಳೆಯ ಗುಣಮಟ್ಟದ ಸೀರೆಯನ್ನು ಕೂತ್ಕೊಂಡಲ್ಲೇ ಪಡೀಬಹ್ದು ಅಂತ ತುಂಬ ಸಂತೋಷ ಪಟ್ಟೆ ಆ ಸೀರೆ ಉಟ್ಟಾಗ ನಾನು ತುಂಬ ಜಂಬದ ನಡಿಗೆಯನ್ನು ಮೊಟ್ಟ ಮೊದಲ ಬಾರಿ ನಡೆದೆ ಅಂದರೂ ತಪ್ಪಾಗಲಾರ್ದು ಆ ಸೀರೆ ನನ್ನ ಅಕ್ಕಪಕ್ಕದವ್ರಿಂದ ಕೂಡ ತುಂಬ ಹೊಗಳಿಕೆಯನ್ನು ಕೊಡಿಸ್ತು ಆ ಸೀರೆಯ ರೀತಿ ನೀತಿ ಅದರ ಉಡುವ ರೀತಿ ಕೂಡ ತುಂಬ ಸೊಗಸಾಗಿ ಇಷ್ಟವಾಗೋ ರೀತಿಯಲ್ಲಿ ನೆರಿಗೆಗಳು ಕೂಡ್ತು ಅದರ ಟೆಕ್ಸ್ಚರ್ ಅಂದರೆ ಅದರ ಒಂದು ನೇಯ್ಗೆ ನೇಯುವಿಕೆ ಅದರ ಒಂದು ಗುಣಮಟ್ಟ ತುಂಬ ಚೆನ್ನಾಗಿತ್ತು ಹೀಗೇ ಸೀರೆ ಆಯ್ಕೆ ನನಗೆ ತುಂಬ ಮುದ ನೀಡಿತು ಸೀರೆ ಅನ್ನೋದೊಂದು ಹೆಣ್ಣುಮಕ್ಳಿಗೆ ಪ್ರತಿ ಯಾವುದೇ ಒಂದು ವಸ್ತುವಿನ ವಸ್ತುವನ್ನು ಕೊಟ್ಟಾಗ ಸಂತೋಷ ಪಡೋದಕ್ಕಿಂತ ಯಾರಾದರೂ ಒಬ್ರು ನಮಗೆ ಉಡ್ಗೊರೆಯಾಗಿ ಸೀರೆ ಕೊಟ್ಟಾಗ ಅದು ತುಂಬ ಅರ್ಥಪೂರ್ಣ ಮತ್ತು ಅದರಲ್ಲಿ ಭಾವನಾತ್ಮಕ ಇರುತ್ತೆ ಹೀಗೆ ಇಂತಹ ಸೀರೆಗಳನ್ನ ನಾನು ಸುಲಭವಾಗಿ ತರಿಸ್ಬಿಟ್ಟು ನನ್ನ ಮನೆ ಯಾವುದೇ ಸಡಗರ ಸಂಭ್ರಮದ ಕಾರ್ಯಗಳಲ್ಲಿ ಎಲ್ರಿಗೂ ಕೊಟ್ಟಾಗ ಎಲ್ಲರೂ ತುಂಬ ಸಂತೋಷ ಪಟ್ಟರು ಇಂತಹ ಒಂದು ಸಂತೋಷಕ್ಕೆ ಅಮೇಝಾನ್ ಕಂಪ್ನಿ ನನಗೆ ಸಹಾಯ ಮಾಡಿತು ಸಂತೋಷ ಆಯಿತು ಅದ್ರ ಮಧ್ಯೆ ಯಾರು ಯಾರೋ ಕೆಲಸ ಮಾಡ್ತಾರೆ ನಾವಿಲ್ಲಿ ಅವರಲ್ಲಿ ಎಲ್ಲೋ ದಾರದ ಕೊನೆ ಎಲ್ಲೋ ಸೂಜಿಯ ಮೊನೆ ಅನ್ನೋ ಥರ ಇದ್ದರೂ ಕೂಡ ನನ್ನ ಆಯ್ಕೆ ತುಂಬ ಏನದು ನನ್ನ ಆಯ್ಕೆ ತುಂಬ ಸರಿಯಾಗಿತ್ತು ಅಂತ ಅನ್ನಿಸ್ತು ಸೀರೆ ಉಟ್ಟು ನಾನು ತುಂಬ ಸಂತೋಷ ಪಟ್ಟೆ ನನ್ನ ಗೆಳತಿಯರು ಕೂಡ ತುಂಬ ಮೆಚ್ಕೊಂಡ್ರು ಅವರೂ ಕೂಡ ತರಿಸ್ಕೊಂಡ್ರು ನನ್ನ ಒಂದು ಸೀರೆ ಅನೇಕ ಸೀರೆಯ ಮಾರಾಟಕ್ಕೆ ಕಾರಣವಾಯ್ತಲ್ಲ ಅಂತ ನನಗೂ ಒಂದು ಸಂತೋಷ ಆಯಿತು ಧನ್ಯವಾದಗಳು